ಹಲೋ ನಮಸ್ಕಾರ ಮೇಡಮ್ ನೀವು ಸುವರ್ಣ ಇದ್ದೀರಾ ಹಾಂ ಮೇಡಮ್ ನಿಮ್ಮದು ಮಗು ಪ್ರಿಯಾ ಅಂತಹೇಳಿ ನಿಮ್ಮ ಮಗಳು ಫಿಫ್ತ್ ಕ್ಲಾಸ್ ಓದ್ತಾ ಇದಾಳೆ ಅಲ್ಲ ರೀ ಆಕೆಗೆ ಸ್ವಲ್ಪ್ ಮೈ ಹುಷಾರಿಲ್ಲ ಜ್ವರ ಬಂದಿದೆ ಮತ್ತು ಕೋಲ್ಡೂ ಸ್ವಲ್ಪ ಆದಂಗೆ ಕಾಣ್ತದೆ ಅದು ನೀವು ಬಂದು ಕರ್ಕೊಂಡು ಹೋಗ್ತಿರಾ ಮೇಡಮ್ ಅದೇನು ಹೇಳಿ ಕೇಳಿ ಬರ್ತದೇನು ರೀ ಮೇಡಮ್ ಆರಾಮ ಮ ಜ್ವರ ಮತ್ತು ನೆಗಡಿ ಕೆಮ್ಮು ಏನು ಹೇಳ್ ಕೇಳಿ ಬರ್ತದಾ ರೀ ಬಂದಿದೆ ಇಲ್ಲೇ ಅದು ಮಕ್ಕಳು ಮಕ್ಳು ಮಕ್ಳ ಜೊತೆ ವೈರಲ್ ಆಗಿರುತ್ತೆ ಮಕ್ಕಳೇ ಇರ್ತಾವೆ ರೀ ಮೇಡಮ್ ಅದು ಇದು ಏನ್ರ ತಿಂದಿರ್ತಾವೆ ನೀರು ಅದು ಕುಡಿದಿರ್ತಾವೆ ಇಲ್ಲಿ ಸ್ಕೂಲ್ನಾಗಿಂದು ಕುಡ್ದು ಸ್ವಲ್ಪ್ ಚೇಂಜ್ ಆಗಿರ್ತದೆ ಇಲ್ಲ ಮೇಡಮ್ ನಿಮ್ಮದು ಮಗು ನೀವು ನಿನ್ನೆ ಏನು ತಿನ್ಸಿರ ಅದ್ರ ಮೇಲೆ ಡಿಪೆಂಡ್ ಅಲಾ ಈಗ ಈಗ ನಿಮ್ಮ ಮಗುವಿಗೆ ನೆಗಡಿ ಮತ್ತು ಕೆಮ್ಮು ಜ್ವರ ಬಂದಿದೆ ಇದ್ರಲೆಂತ ವೈರಲ್ ಇನ್ಫೆಕ್ಷನ್ ಏನಾದರೂ ಇತ್ತು ಅಂದ್ರೆ ಅದು ಬೇರೆ ಮಗುವಿಗೆ ಕೂಡ ಎಫೆಕ್ಟ್ ಆಗ್ತದೆ ಬಂದು ಕರ್ಕೊಂಡು ಹೋದ್ರ್ ಸ್ವಲ್ಪ್ ಸಹಾಯ ಆಗ್ತದೆ ಛಲೋ ಆಗ್ತದೆ ಇಲ್ಲ ಮೇಡಮ್ ಆ ಮಗು ಬೆಳಿಗ್ಗೆಲಿಂತ ಸುಸ್ತೇ ಇತ್ತು ಬಂದು ಮಲಕೊಂಡ್ಬಿಟ್ಟಿದೆ ಅದು ಕರ್ಕೊಂಡು ಹೋದ್ರೆ ಸರ್ಯಾಗಿ ಆಗ್ತದೆ ಯಾಕಂದ್ರೆ ಭಾಳ ವೀಕು ವೀಕ್ ಅದಾಳೆ ನಿಮ್ಮ ಮಗಳು ಹಂಗೆಲ್ಲ ಕಳ್ಸಕ್ಕೆ ಆಗಲ್ಲ ರೀ ಮೇಡಮ್ ನಾವು ಒಂದು ಸ್ಕೂಲ್ ನಡೆಸ್ತೀವಿ ಆ ಸ್ಕೂಲಿನಲ್ಲಿ ದಿನ ಬೆಳಗಾದರೆ ಮಕ್ಕಳು ಇಲ್ಲ ಮೇಡಮ್ ಈಗ ನಾವು ಡೈಲಿ ಮಗುವಿಗೆ ಆರಾಮ ತಪ್ತು ಅಂದ್ರೆ ನಾವು ಹೋಗಿ ಅವ್ರನ್ನ ಮನೆಗ್ ಡ್ರಾಪ್ ಮಾಡಕಂತೂ ಆಗಲ್ಲಲಾ ಮೇಡಮ್ ಈಗ ನಿಮ್ಮ ಮಗು ಅದ ನೀವು ಇಷ್ಟು ನಾವು ಇಲ್ಲ ಮೇಡಮ್ ನಮ್ಮ ಆಯಮ್ಮ ಬೆಳಗೆಲಿಂತ ನೋಡ್ತ ಇದಾಳೆ ರೀ ನಾವೂ ನೋಡ್ಕೊತ ಇದ್ದೀವಿ ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮತ್ತೆ ನಾಳೆ ನೀವು ನಮಗೇ ಬ್ಲೇಮ್ ಮಾಡೋದು ಹೀಗಾಗಿ ಕರ್ಕೊಂಡು ಹೋದ್ರ್ ನಿಮ್ಮ ಮಗು ಸ್ವಲ್ಪ್ ತಂದೆ ತಾಯಿ ಇದ್ರೆನು ಸ್ವಲ್ಪ ದೈ ಧೈರ್ಯ ಬರತ್ತೆ ಅಂತ್ಹೇಳಿ ಹಿಂಗೆ ನೀವು ಕರ್ಕೊಂಡು ಹೋದ್ರ್ ಸರಿ ಆಗ್ತದೆ ಸರಿ ಮೇಡಮ್ ಓಕೆ ಬನ್ರಿ ಮೇಡಮ್